ಬೆಳಗ್ಗೆ ಬೇಗ ಎದ್ದು ಅಂದರೆ ಐದು ಗಂಟೆಗೆ ಎದ್ದುಬಿಟ್ಟು ಯೋಗಾಸ್ನ ಮಾಡಿ ನಾನು ದಿನನಿತ್ಯದ ಕೆಲ್ಸಗಳು ಏನಿದಾವೆ ಅದನ್ನೆಲ್ಲ ಮುಗಿಸ್ತೇನೆ ಮತ್ತು ಮನೆ ಕೆಲಸನ ಸಹ ಮಾಡಿ ಒಂಬತ್ತು ಗಂಟೆಗೆ ನಾನು ಶಾಲೆಗೆ ಹೋಗ್ತೇನೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಶಾಲೆಯಲ್ಲಿ ಯಾವ ಯಾವ ತರಗತಿಗಳ್ನ ನಡೆಸ್ಬೇಕು ಅಂತೇಳ್ಬಿಟ್ಟು ಪ್ರಾಂಶುಪಾಲರಾಗಿರ್ಬೌದು ಮುಖ್ಯೋಪಾಧ್ಯಾಯರು ವೇಳಾಪಟ್ಟೀನ ಹಾಕಿರ್ತಾರೆ ಅದರಂತೆ ಎಲ್ಲ ಶಾಲೆಗಳು ಶಾಲೆಯ ತರಗತಿಗಳೆಲ್ಲ ನಡೀತವೆ ನಂತರ ನಾನು ಮುಗಿಸ್ಕೊಂಬಿಟ್ಟು ಸಂಜೆ ನಾಲ್ಕು ಗಂಟೆ ನಾನು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿದು ಶಾಲೆಯಲ್ಲಿ ಯಾವುದಾದ್ರು ಕೊಟ್ಟಿರುವಂಥ ಮನೆ ಕೆಲ್ಸಗಳು ಕೊಟ್ಟಿರ್ತಾರಲ್ಲ ಅವನ್ನ ಮಾಡಿಬಿಟ್ಟು ನಂತರ ಒಂದು ಸ್ವಲ್ಪ ವಿಶ್ರಾಂತಿ ಪಡೆದು ನಾ ಮತ್ತೆ ನಾನು ಟೂಷನ್ಗೆ ಹೋಗ್ತೇನೆ ಅಲ್ಲಿ ಬೆಳಗ್ಗೆ ಮಾಡಿರುವಂಥ ಶಾಲೆಗಳಲ್ಲಿ ಯಾವುದಾದ್ರು ಪಾಠ ನಂಗೆ ಅರ್ಥ ಆಗಲಿಲ್ಲ ಯಾವ್ದಾದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ಹೋಗಿ ಶಿಕ್ಷಕರನ್ನ ಕೇಳ್ದಾಗ ನನಗೆ ಆವಾಗ ಅರ್ಥ ಆಗುತ್ತೆ ಮತ್ತು ಶಾಲೆಯಲ್ಲಿ ಕೊಟ್ಟಿರುವಂಥ ಯಾವುದಾದ್ರು ಮನೆ ಕೆಲಸಗಳಲ್ಲಿ ನನ್ಗೆ ಗೊತ್ತಾಗಲಿಲ್ಲ ಈಗ ಉದಾಹರ್ಣೆಗ್ ಗಣಿತ ಯಾವ್ದಾದ್ರು ಉದಾಹರ್ಣೆಗಳ್ನ ಮಾಡ್ಕೊಂಬರಕ್ಕೆ ನಮ್ಗೆ ಕೊಟ್ಟಿರ್ತಾರ್ ಅವಾಗ ಅಲ್ಲಿ ಹೋಗಿ ನನ್ಗೆ ಬರದೇ ಇದ್ದಾಗ ಅದನ್ನು ಕೇಳ್ದಾಗ ಅಲ್ಲಿ ಸಹ ಬರ ಉತ್ತರ ಬರೋ ಹಾಗೆ ಹೇಳ್ಕೊಡ್ತರೆ ಅದರಿಂದ ನನಗೆ ಪ ಯಾವುದಾದ್ರು ಶಾಲೆಯಲ್ಲಿ ಅರ್ಥ ಆಗಲಿಲ್ಲ ಅಂದರೂ ಸಹ ಟೂಶನಲ್ಲಿ ಅದನ್ನು ಕೇಳ್ದಾಗ ಅರ್ಥ ಮಾಡಿಸ್ಕೊಡ್ತರೆ ಮತ್ತು ಶಾಲೆಗಿಂತ ಮುಂಚೆಯೇ ಇಲ್ಲಿ ಪಾಠಗಳನ್ನ ಒಂದು ಸರ್ತಿ ನಾವು ಹೇಳಿಸ್ಕೊಂಡಾರ ಅಲ್ಲಿ ಶಾಲೆಲಿ ನಮ್ಗೆ ಪಾಠ ಮಾಡ್ದಾಗ ತುಂಬ ಚೆನ್ನಾಗಿ ಬೇಗನೇ ಅರ್ಥ ಆಗುತ್ತೆ ಅದೇ ರೀತಿ ನಾವು ಟೂಶನಲ್ಲಿ ಪರೀಕ್ಷೆಯ ಉದ್ದೇಶಕ್ಕಾಗಿ ಮಕ್ಳಿಗೆ ಪರೀಕ್ಷೆ ಕಷ್ಟ ಆಗಬಾರ್ದು ಅಂತೇಳಿ ವಾರಕ್ಕೆ ಒಂದು ಸರ್ತಿ ಕಿರು ಪರೀಕ್ಷೆಗಳನ್ನ ಸಹ ಮಾಡ್ತಾರೆ ಅದರಲ್ಲಿ ಉತ್ತಮ ಅಂಕಗಳು ಯಾರು ಯಾರು ಪಡ್ದಿರ್ತಾರೋ ಅವ್ರಿಗೆ ಬಹುಮಾನಗಳ್ನ ಸಹ ಕೊಡ್ತಾರೆ ಆ ಬಹುಮಾನ ಕೊಡೋದರಿಂದ ನಾವೂ ಸಹ ಈ ರೀತಿ ಓದಿ ಬಹುಮಾನ ಪಡ್ಕೊಬೇಕಲ್ಲ ಅಂತೇಳಿಬಿಟ್ಟು ನಾವೂ ಸಹ ಚೆನ್ನಾಗಿ ಅಭ್ಯಾಸ ಮಾಡಿ ಬಹುಮಾನಗಳ್ನ ಪಡ್ಕೊತಾ ಇರ್ತೀವಿ ಇದರಿಂದ ಎಕ್ಸಾಮು ನಮಗೆ ಕಷ್ಟ ಅನ್ಸೋದಿಲ್ಲ ಯಾಕಂದರೆ ಅಷ್ಟು ತರಬೇತಿನ ಅಲ್ಲಿ ಟೂಶನಲ್ಲಿ ಕೊಟ್ಟಿರ್ತಾರೆ ವಾರಕ್ಕೊಂದು ಅಂದರೆ ತಿಂಗಳಿಗೆ ಅಲ್ಲಿಗೆ ನಾಲ್ಕು ಕಿರುಪರೀಕ್ಷೆಗಳನ್ನ ಮಾಡಿರ್ತಾರೆ ಮತ್ತು ಹಿಂದಿನ ವರ್ಷದ್ದು ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಸಹ ಅಲ್ಲಿ ಯಾವ ಯಾವ ಕ್ವೆಶ್ಚನ್ಗಳು ಬಂದಿದವೆ ಅಂತೇಳ್ಬಿಟ್ಟು ನೋಡಿ ಅವೇ ಪ್ರಶ್ನೆಗಳ್ನ ನಮಗೆ ಉತ್ತರ ಬರೆಯೋದಕ್ಕೆ ಕೊಡ್ತಾ ಇರ್ತಾರೆ ಮತ್ತು ಕ್ವಿಝ್ ಆಗಿರ್ಬೌದು ಕ್ವಿಝ್ ಕಾಂಪಿಟೇಷನ್ ಇಡ್ತಾರೆ ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಸಹ ಹಾಡು ನೃತ್ಯ ಎಲ್ಲ ಮಾಡಿಸ್ತಾರೆ ಮತ್ತು ನಾವೂ ಸಹ ಅದರಲ್ಲೆಲ್ಲ ಭಾಗವಹಿಸ್ತೇವೆ ಇದರಿಂದ ಎಕ್ಸಾಮ್ಗೂ ಪರೀಕ್ಷೆಗೂ ಸಹ ಈಝಿ ಆಗುತ್ತೆ ನಮಗೆ ಒಳ್ಳೆಯ ಉತ್ತಮ ಅಂಕಗಳನ್ನೂ ಸಹ ನಾವು ಪರೀಕ್ಷೆಯಲ್ಲಿ ಪಡ್ಕೊಳ್ತೀವಿ ಪರೀಕ್ಷೆ ಕಷ್ಟ ಅಂತ ಅನ್ಸೋದಿಲ್ಲ ಮತ್ತು ಅಲ್ಲಿ ಕನ್ನಡ ನಾವು ಹೇಗೆ ಮಾತಾಡಬೇಕು ಮತ್ತು ಇಂಗ್ಲೀಷ್ ಹೇಗ್ ಮಾತಾಡಬೇಕು ಮತ್ತು ಹಿಂದಿ ಹೇಗ್ ಮಾತಾಡಬೇಕು ಅನ್ನೋದ್ನ ಸಹ ಹೇಳ್ಕೊಡ್ತಾರ್ ಇದರಿಂದ ನಮಗೆ ಮುಂದೆ ನಾವು ಯಾವುದಾದ್ರು ಉದ್ಯೋಗಕ್ ಸೇರಕ್ಕೆ ಓದಾಗ ಕಷ್ಟ ಅನ್ಸೋದಿಲ್ಲ ಎಲ್ಲ ಭಾಷೆಯಲ್ಲೂ ಮಾತಾಡಕ್ಕೆ ಬಂದರೆ ಕಷ್ಟ ಅನ್ಸೋದಿಲ್ಲ ಹೀಗೆ ಉದ್ಯೋಗದ್ ಬಗ್ಗೆಯೂ ಸಹ ಅಲ್ಲಿ ಮಾಹಿತಿ ಕೊಡ್ತಾರೆ ನಾವು ಯಾವ ಯಾವುದು ಓದಿದ್ರೆ ನಮ್ಗೆ ಉಪ್ಯೋಗ ನಮಗೆ ಮುಂದೆ ಅಂತೇಳಿ ಎಲ್ಲ ಸಹ ಟ್ಯುಶನಲ್ಲಿ ಚೆನ್ನಾಗೇ ಹೇಳ್ಕೊಡ್ತಾರೆ